ಶೂ ಶೂ ಅಂದರೆ ನಾವು ಡೈಲಿ ಎಲ್ಲರು ಪ್ರತಿ ಜೀವಂದು ಪ್ರತಿ ಜಿ ಪ್ರತಿಯೊಬ್ರ ಜೀವನದಲ್ಲೂ ದಿನಾ ಯೂಸ್ ಮಾಡ್ತೀವಿ ಶೂನ ಲೈಕ್ ಯಾವ ಥರ ಅಂದರೆ ಈಗ ನಾನು ಈಗ ನಾನು ಶೂ ಹಾಕ್ಕೊಂತೀನಿ ನೀವು ಶೂ ಹಾಕ್ಕೊಂತೀರಾ ಎಲ್ಲರು ಶೂ ಹಾಕ್ಕೊಂತೀವಿ ಲೈಕ್ ಶೂ ಅಂದರೆ ಮೊದಲನೇದಾಗಿ ನೀವು ಬೇರೆ ಬೇರೆ ಕಂಪ್ನೀ ಶೂಗಳು ಎಲ್ಲ ಇರ್ತವೆ ಅದಕ್ಕೋಸ್ಕರ ನಾವು ಫಸ್ಟ್ ನಾನು ಹೇಳೋದು ನಾನು ಪರ್ಚೆಸ್ ಮಾಡಿದ್ದು ಪೂಮಾ ಪೂಮ ತ್ರಿಬಲ್ ಏಟ್ ಫೋರ್ ಫೈ ಅಂತ ಒಂದು ಪೂಮ ಶೂ ಇದೆ ಸೊ ಅದನ್ನು ನಾನು ಪರ್ಚೆಸ್ ಮಾಡಿದೆ ಈಗ ನಾವು ಶೂ ಅಲ್ಲಿ ವೈರೈಟಿ ವೈರೈಟಿ ಸಿಗುತ್ತೆ ನಮಗೆ ತುಂಬ ವೈರೈಟಿಸ್ ಶೂ ಸಿಗುತ್ತೆ ನಾವು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂತ ನಮಿಗೆ ಬಿಟ್ಟಿದ್ದು ಅದಕ್ಕೋಸ್ಕರ ನಾವು ಫಸ್ಟ್ ಪೂಮ ಶೂ ತಗೊಂಡು ನಾನು ನಾನು ಪೂಮ ಶೂ ತಗೊಂಡೆ ಪೂಮ ಶೂ ತಗೊಂಡು ಅದು ಲೈಕ್ ಅದೆಷ್ಟು ಎಷ್ಟು ಅಂದರೆ ಮೂರೂವರೆ ಸಾವಿರ ಏನೋ ಕೊಟ್ಟು ತಗೊಂಡೆ ಬಟ್ ಅದು ನನ್ಗೆ ತುಂಬ ಚೆನ್ನಾಗಿ ಬಾಳಿಕೆ ಬಂತು ಏಕೆಂದರೆ ನಾನು ಶೂ ತಗೊಂಡು ಅದರಲ್ಲೆ ಜಾಗಿಂಗ್ ಮಾಡ್ತಾ ಇದ್ದೆ ಜಿಮ್ಮಿಗೆಲ್ಲ ಹಾಕೊಂಡ್ ಹೋಗ್ತಾ ಇದ್ದೆ ಜಿಮ್ಮಿಗೆ ಹಾಕೊಂಡು ಹೋದರು ಅದು ಯೂಸ್ ಈಗಲೇ ಎರಡು ವರ್ಷ ಆಗೋಯ್ತು ತಗೊಂಡು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅದು ಇಲ್ಲಿವರೆಗೂ ಏನೂ ಸಹ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಏನು ಒಂಚೂರು ಸ್ವಲ್ಪ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳೋದು ಏನು ಅಂದರೆ ಪೂಮ ಶೂ ಅದು ತಗೊಳ್ಳಿ ಪೂಮ ಶೂ ನಾನದನ್ನ ಟ್ರಕ್ಕಿಂಗೆಲ್ಲ ಹಾಕೊಂಡು ಹೋಗಿದ್ದೀನಿ ಬೆಟ್ಟ ಗುಡ್ಡ ಮಳೆ ಚಳಿ ಏನರಲ್ಲೂ ಏನು ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನೀವು ಟ್ರಕ್ಕಿಂಗ್ ಎಲ್ಲ ಹೋದ್ರೆ ನಿಮಗೆ ಮುಳ್ಳು ಚುಚ್ಚೋದು ಅವೆಲ್ಲ ಆಗುತ್ತೆ ಬಟ್ ಆ ಶೂ ಹಾಕ್ಕೊಂಡ್ರೆ ನಿಮ್ಗೆ ಒಂದೇ ಒಂದು ಮುಳ್ಳು ಸಹ ಒಳಗಡೆ ಹೋಗೋಲ್ಲ ಆದ್ದರಿಂದ ನಿಮಿಗೆ ಆ ಶೂ ನಿನಗೆ ನನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆಮೇಲೆ ಎರಡು ವರ್ಷ ಆಯಿತು ಅದು ನಾನು ತಗೊಂಡಾಗ ಯಾವ ಕಲರ್ ಇತ್ತು ಈಗಲೂ ಅದೇ ಕಲರಿದೆ ಚೂರು ಕಲರ್ ಶೆಡಾಗೋದಾಗ್ಲಿ ಕಲರ್ ಡಿಮ್ ಆಗೋದಾಗ್ಲಿ ಏನು ಆಗಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲವಾ ಫೊ ನನಗೆ ಬೆಸ್ಟ್ ಶೂ ಅಂದರೆ ಪೂಮ ಶೂ ಬೇರೆ ಶೂಯೆಲ್ಲ ನನ್ಗೆ ಅಷ್ಟಕ್ಕಷ್ಟೆ ಅಷ್ಟೊಂದು ಏನು ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನನಗೆ ಪೂಮ ಶೂ ಅಂದರೆ ಅಷ್ಟೊಂದು ಇಷ್ಟ ಮತ್ತು ಆ ಪೂಮ ಶೂ ಅಲ್ಲಿ ಇನ್ನೊಂದಿದೆ ಬಟ್ ಈಗ ಬೇರೆ ಶೂ ಎಲ್ಲ ನೀವು ಉಜ್ಜಿ ತೊಳೆದ್ರೆ ಒಣಗೋಕ್ಕೆ ಏನಿಲ್ಲ ಅಂದರು ಮಿನಿಮಮ್ ಒಂದು ದಿನ ಬೇಕಾಗುತ್ತೆ ಬಟ್ ಆ ಶೂ ನಿಮಗೆ ಬರೀ ಜಸ್ಟ್ ಒಂದು ನಿಮಿ ಒಂದು ಹತ್ತು ನಿಮಿಷ ಬಿಸ್ಲಲ್ಲಿ ಇಟ್ಟುಬಿಟ್ರೆ ಸಾಕು ಒಣಗೋಗಿ ಬಿಡುತ್ತೆ ಆಮೇಲೆ ನಾವು ಜಾಸ್ತಿ ಹೊತ್ತು ಬಿಸಿಲಲ್ಲಿಟ್ರೆ ಕಲರ್ ಹೋಗುತ್ತೆ ನಾನು ಬಿಸ್ಲಲ್ಲಿ ಹಾಕಂಡ್ರೆ ಕಲರ್ ಹೋಗುತ್ತೆ ಆ ಥರ ಏನೇನು ಇಲ್ಲ ಪ್ರಾಬ್ಲಮ್ ಅಷ್ಟು ಒಂಚೂರು ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಾನು ಹೇಳೋದು ಪೂಮ ಶೂ ತಗೋಳ್ಳಿ ಮತ್ತು ಇನ್ನೊಂದು ಶೂ ಇತ್ತು ನನ್ನ ಹತ್ರ ಯಾವುದು ಅಡಿಡಾಸ್ದು ಅದು ಅಡಿಡಾಸ್ದು ಎಷ್ಟಾಯಿತು ಅಂದರೆ ಅದು ನಾವು ಮೂರೂವರೆ ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೊಂಡಿದ್ದೆ ಬಟ್ ಅದು ಏನು ಇಲ್ಲಿವರೆಗೂ ಏನು ಆಗಿಲ್ಲ ಬ್ಲೂ ಕಲರ್ ಶೂ ಅದು ಒಂಚೂರು ಏನು ಪ್ರಾಬ್ಲಮ್ ಆಗಿಲ್ಲ ಅದು ನಾನೆಲ್ಲಿ ಯೂಸ್ ಮಾಡ್ತಿದ್ದೆ ಅಂದರೆ ವಾಕಿಂಗ್ ಹೋಗ್ತಾ ಇದ್ದೆ ಮಾರ್ನಿಂಗ್ ಹೊತ್ತು ಮಾರ್ನಿಂಗ್ ಬೆಳಗ್ಗೆ ವಾಕಿಂಗ್ ಹೋಗ್ತಿದ್ದೆ ಆ ವಾಕಿಂಗ್ ಹೋಗ್ಬೇಕಾರ್ ಮಾತ್ರ ತಗೊಂಡೋಗಿ ಹಾಕೊಂಡ್ ಹೋಗ್ತಾ ಇದ್ದೆ ಬಟ್ ಅದು ಅಷ್ಟೆ ಅಷ್ಟು ಚೆನ್ನಾಗಿ ಬಾಳಿಕೆ ಬಂತು ಒಂದು ಚೂರು ಏನು ಪ್ರಾಬ್ಲಮ್ ಆಗಲಿ ಏನು ಸಹ ಬರಲಿಲ್ಲ ಈಗಲೂ ಅಷ್ಟೆ ಇಲ್ಲೂ ಒಂಚೂರು ಸ್ಟಿಚ್ ಬಿಟ್ಟು ಹೋದಾಗಲಿ ಒಂಚೂರು ಹೊಲಿಗೆ ಬಿಟ್ಟಿರೋದಾಗಲಿ ಏನು ಆಗಿಲ್ಲ ಸೊ ಅದಕೋಸ್ಕರ ನಾನು ಹೇಳದು ಶೂ ನಾನು ಹೇಳೋದು ಬೆಸ್ಟ್ ಆ ನೆಕ್ಷ್ಟು ಶೂ ಬಿಟ್ಟರೆ ಇನ್ನೊಂದು ತಗೊಂಡಿದ್ದೆ ಈಗ ಪೂಮ ಅದು ಸಿಕ್ಸ್ ತೌಸಂಡ್ ಆರು ಸಾವಿರ ರೂಪಾಯಿದು ನಾವು ದುಡ್ಡು ಜಾಸ್ತಿ ಅಂತ ಅನ್ನಬಹುದು ಇವೆಲ್ಲ ಬ್ರ್ಯಾಂಡೆಡು ದುಡ್ಡು ಜಾಸ್ತಿ ಅಂತ ಅನ್ನಬಹುದು ಬಟ್ ಬಾಳಿಕೆ ಕ್ವಾಲಿಟಿ ನಿಮಗೆಲ್ಲ ಅದೇ ತರಾ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ಗಾದೆ ಇಲ್ಲವಾ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂದಂಗೆ ನಾವೆಷ್ಟು ದುಡ್ಡು ಕೊಡ್ತೀವೊ ಅದ್ರ ಮೇಲೆ ನಮಿಗೆ ಡಿಪೆಂಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳದು ನಿಮಗೆ ನೀವು ಯಾವ ಥರ ಉಪಯೋಗಿಸ್ತೀರಾ ಆ ಥರ ನಿಮಗೆ ಶೂಗಳು ನಿಮಗೆಲ್ಲಾ ಪ್ರಾಡಕ್ಟ್ ತೋರಿಸ್ತಾರೆ ಸೊ ಅದಕ್ಕೋಸ್ಕರ ನಾನು ಹೇಳದು ನೀವು ಶೂ ಅದು ಎಲ್ಲ ನೀವು ಚೆನ್ನಾಗಿ ಪರ್ಚೆಸ್ ಮಾಡಿ ಚೆನ್ನಾಗಿ ಪರ್ಚೆಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಆದ ಮೇಲೆ ನಿಮ್ಗೆ ಯಾವ್ಯಾವ ಥರದ ರಿವೀವ್ಸ್ ಬರ್ತದೆ ನೀವು ಒಂದ್ಸಲ ಹೇಳಿ ಈಗ ನಾವು ಫ್ಲಿಪ್ಕಾರ್ಟ್ ಅಮೆಝನ್ ಎಲ್ಲ ಪರ್ಚ್ ಮಾಡ್ತೀರಾ ಪರ್ಚೆಸ್ ಮಾಡ್ತೀವಿ ಈಗ ಬೇರೆಯೆಲ್ಲ ಹೇಳ್ತಾರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಪರ್ಚೆಸ್ ಮಾಡಿದರೆ ಕ್ವಾಲಿಟಿ ಇರೋಲ್ಲ ಯೂಸ್ ಮಾಡಕ್ಕೆ ಆಗೋಲ್ಲ ಚೆನ್ನಾಗಿರಲ್ಲ ಬೇಗ ಹಾಳಾಗುತ್ತೆ ಅಂತ ನಾನು ಎಲ್ಲ ತರಿಸ್ಕೊಳ್ಳೋದೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸೊ ಅದಕ್ಕೋಸ್ಕರ ನೀವು ಫ್ಲಿಪ್ಕಾರ್ಟ್ ಅವರು ಪೂಮ ಶೂ ಕಂಪ್ನಿ ಅವರೇ ಅದಕ್ಕೆ ಅವರು ಕೊಲಾಬ್ರೇಶನ್ ಆಗಿರ್ತಾರೆ ಅವ್ರು ಡೈರೆಕ್ಟಾಗಿ ಅವ್ರ ಕಂಪ್ನಿಯಿಂದಲೇ ತರಿಸ್ಕೊಡ್ತಾರೆ ಇಷ್ಟಕ್ಕು ನಿಮ್ಮ ಅಂಗಡಿಗೇನು ಆನ್ಲೈನ್ ಶಾಪಿಂಗ್ ಏನು ತೊಂದರೆ ಇಲ್ಲ ನೀವು ಕಣ್ಣಲ್ಲೆ ನೋಡಿ ತಗೋಬೇಕು ಅನ್ನೋದೇನು ಪ್ರಾಬ್ಲಮ್ ಏನಿಲ್ಲ ನೀವು ಆರಾಮಾಗಿ ಆನ್ಲೈನಲ್ಲಿ ಶಾಪ್ ಮಾಡಿ ಪರ್ಚೆಸ್ ಮಾಡ್ಬೋದು ಆಮೇಲೆ ನಾನು ತಗೊಂಡಿದ್ದು ಶೂ ಫಸ್ಟ್ ಹೇಳುದ್ನಲ್ಲ ಪೂಮ ಅಂತ ಅದೇ ಬೇರೆವ್ರೆಲ್ಲ ಹೇಳ್ತಾರೆ ಹೇ ಏನಕ್ಕೆ ಅಷ್ಟೊಂದು ಕಾಸು ಕೊಡ್ತೀಯ ಅದಕ್ಕೆ ವೇಸ್ಟು ಅಂತ ಕ್ವಾಲಿಟಿ ಮತ್ತು ನಾನು ಉಪಯೋಗ್ಸುದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ಯೂಸ್ ಆಗುತ್ತೆ ಅದು ಯಾವ್ಯಾವ ಥರ ಉಪ್ಯೋಗಕ್ಕೆ ಬರುತ್ತೆ ಶೂ ಅದಕ್ಕೋಸ್ಕರ ನಾನು ಹೇಳದು ನೀವು ಪರ್ಚೆಸ್ ಮಾಡದು ಮಾಡ್ತೀರ ಚನಾಗಿರದು ಮಾಡಿ ಒಂದು ಸ್ವಲ್ಪ ದುಡ್ಡು ಪ ಜಾಸ್ತಿ ಆದರೂ ಪರವಾಗಿಲ್ಲ ಏನು ಒಂದು ಐನೂರು ರುಪಾಯಿ ಒಂದು ಸಾವಿರ ರುಪಾಯಿ ಜಾಸ್ತಿ ಆಗ್ಬಹುದು ಅದಕ್ಕೋಸ್ಕರ ನಾನು ಹೇಳದು ಕೊ ತಗೊಂಡರೆ ಒಳ್ಳೆ ಕ್ವಾಲಿಟಿ ಶೂಸನ್ನೆ ತಗೋಳಿ ಈಗ ಏನು ಅದನ್ನೆಲ್ಲೂ ಎಸೆಯೋಲ್ಲ ನಾವು ಈಗ ಒಂದ್ಸಲ ಹಾಕೊಂಡು ಹೋಗ್ತೀವಿ ಇನ್ನೊಂದು ಸಲ ಹಾಕೊಂಡ್ ಹೋಗೆ ಹೋಗ್ತಿವಿ ಆಮೇಲೆ ಮೈನಾಗಿ ವೈಟ್ ಶೂಸ್ ಎಲ್ಲ ಫೋಟೋಸಿಗೆಲ್ಲ ಚೆನ್ನಾಗಿ ಬರುತ್ತೆ ಫೋಟೋಸ್ ತಗೋಬೇಕಾರೆಲ್ಲ ವೈಟ್ ಶೂಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ವೈಟ್ ಶೂಸ್ ತಗೋಳಿ ಇನ್ನು ಆಮೇಲೆ ಸ್ವಲ್ಪ ಮೈಂಟೇನ್ ಮಾಡೋದೆಲ್ಲ ಕಷ್ಟ ಅಂತ ಅಂತಾರೆ ಹೇಳ್ಬೋದು ನನ್ದು ಈ ನನ್ನ ಶೂ ಏನಂದರೆ ಎಲ್ಲ ಒಂಥರ ಪ್ಲ್ಯಾಸ್ಟಿಕ್ ಕೋಟೆಡ್ ಇರುತ್ತೆ ಲೈಕ್ ಅದನ್ನು ತು ಬಟ್ಟೆ ಮಾಡಿ ಒರ್ಸಿ ಬಿಟ್ಟರೆ ಸಾಕು ಎಲ್ಲ ಹೊರ್ಟೋಗುತ್ತೆ ನೀವು ಏನು ಬ್ರಷ್ ಉಜ್ಜಬೇಕು ಆ ಥರ ಏನು ಇಲ್ಲ ಅದಕ್ಕೋಸ್ಕರ ನಾನು ಹೇಳದು ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ತಗೊಂಡೆ ಬಟ್ ನಾನು ಹೇಳದು ಏನು ಅಂದರೆ ತೊಗೊಳದು ತಗೊಂತಿರಾ ಬ್ರಾಂಡೆಡ್ ಐಟಮ್ಸೆ ತಗೊಳ್ರಿ ಸುಮ್ಮನೆ ಈ ಲೋಕಲನ್ನ ತಗೊಂಡು ವಾರಕ್ಕೆ ಒಂದು ತಿಂಗ್ಳು ಬರೋಲ್ಲ ಅದೆ ನೀವೊಂದು ಅದೆ ದುಡ್ಡು ತಿಂಗ್ಳುಗೆ ಐದು ಐನೂರು ಐನೂರು ಐನೂರು ರುಪಾಯಿ ಖರ್ಚು ಮಾಡೋ ಬದಲು ವರ್ಷಕ್ ಒಂದ್ಸಲ ಎರಡುವರೆ ಸಾವಿರ ರುಪಾಯಿ ಮೂರು ಸಾವಿರ ರುಪಾಯಿ ಕೊಟ್ಟು ತಗೊಂಡ್ಬಿಟ್ರೆ ಒಂದು ವರ್ಷ ಪೂರ್ತಿ ನಿಮ್ಗೆ ಬಾಳಿಕೆ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡದು ಮಾಡ್ತೀರ ಬ್ರಾಂಡೆಡ್ ಐಟಮ್ಸೆ ಮಾಡಿ ಸುಮ್ಮನೆ ಇವೆಲ್ಲ ಲೋಕಲ್ಲು ಅವೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಅದಕೋಸ್ಕರ ನಾನು ಹೇಳ್ತಾ ಇರೋದಷ್ಟೆ